ಇದು ನಾವು ವಾಟ್ರ್ ಸಪ್ಲೈಯರ್ ಮಾತಾಡ್ತಾ ಇರೋದು ಇದು ಯಶಸ್ವಿನಿ ಅವ್ರಾ ನಿಮ್ಮ ಮನೆಯಲ್ಲಿ ನೀರು ಸರಿಯಾಗಿ ಬರ್ತಾ ಇದೆಯಾ ಹ್ಞೂ ಓಕೆ ಓಕೆ ಓಕೆ ಹೌದಾ ನೀರನ್ನು ಸ್ವಲ್ಪ ಮಿತವಾಗಿ ಬಳಸಿ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ ಮುಂದೆ ಅಲ್ಲ ಇವಾಗ ಹಾಗೆಲ್ಲ ಬರೋಲ್ಲ ಮ್ಯಾಮ್ ನಮ್ಮ ನಮ್ಮ

ಅಲ್ಲ ಅಲ್ಲ ನೀವು ಒಂದು ಸಲ ಹೌದಾ ನೀವು ಒಂದು ಸಲ ಟ್ಯಾಂಕ್ ಕ್ಲೀನ್ ಮಾಡ್ಸಿ ಬಿಡಿ ಅಂದರೆ ಅದು ಟ್ಯಾಂಕಲ್ಲು ಸಹ ಸ್ವಲ್ಪ ಏನೋ ಇರ್ಬೋದು ಅದಕ್ಕಾಗಿ ಟ್ಯಾಂಕ್ ಕ್ಲೀನ್ ಮಾಡಿಸಿ ಹೌದು ಮ್ಯಾಮ್ ನಾನೂ ಸಜೆಸ್ಟ್ ಮಾಡ್ತೀನಿ ಮೇಲಿನವ್ರ್ಗೆ ಇವಾಗೆಲ್ಲ ಪರವಾಗಿಲ್ವ ಇವಾಗ ಈಗ ಜಸ್ಟ್ ಬರ್ತಾ ಇರೋದು ಹಾಂ ಓಕೆ ಮ್ಯಾಮ್ ಓಕೆ